ನಮ್ಮ ಭಾಷೆ ಕನ್ನಡ ರಾಜ್ಯ ಕರ್ನಾಟಕ ಕರ್ನಾಟಕದಲ್ಲಿ ಇದ್ದು ನಾವು ಕನ್ನಡ ಮಾತಾಡ್ಬೇಕಾದರೆ ನಮಗೆ ತುಂಬ ಹೆಮ್ಮೆ ಆಗ್ತದೆ ಉಪಭಾಷೆ ಅಂತ ತಗೊಂಡರೆ ನಾನು ತೆಲುಗುನ ತಗೊತೇನೆ ಯಾಕಂದ್ರೆ ನಾವು ಹೇಳ್ಲಿಕ್ಕೆ ಬಂದರೆ ನಾವು ತೆಲುಗುನವ್ರೇ ನನ್ನ ತಂದೆ ನನ್ನ ತಾತ ಆ ಕಡೆಯವರೆಲ್ಲ ತಂದೆ ಎಲ್ಲ ಬಂದು ತೆಲುಗು ಕಡೆ ನಾವು ಮಾತಾಡೋದೂ ಕೂಡ ನಮ್ಮ ಮಾತೃಭಾಷೆ ಕೂಡ ತೆಲುಗೇ ಆಗ್ತದೆ ಆದರೆ ನಾವು ಹುಟ್ಟಿ ಬೆಳೆದಿದ್ದು ನಾ ಆಡಿದ್ದೆಲ್ಲ ನಾನು ಈ ಮಣ್ಣಲ್ಲಿ ಅಂದರೆ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ ನಾವು ಕನ್ನಡ ಮಾತಾಡೋಣ ಕನ್ನಡ ಬೆಳೆಸೋಣ ಉಳಿಸೋಣ ಅಂತ ಹೇಳಿ ಹಾಗೆ ಹೇಳಲಿಕ್ಕೆ ಅಂತ ಬಂದರೆ ನಾನು ಕನ್ನಡ ಭಾಷೆ ನಮ್ಮ ದೇಶೀಯ ಭಾಷೆ ಮಾಡಬೇಕು ಅಂತ ತುಂಬ ಪ್ರತಿಭಟನೆಗಳನ್ನ ನೋಡಿದ್ದೇನೆ ಅದು ಕೂಡ ಆಗ್ಲೇ ಬೇಕು ಯಾಕಂದರೆ ಹಿಂದಿನವರು ನಮ್ಮ ದೇಶೀಯ ಭಾಷೆ ಕನ್ನಡ ಅಂತ ಹೇಳಿ ತುಂಬ ಜಂಭ ಕೊಚ್ಕೊಳ್ಳೋದನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ಕನ್ನಡ ಭಾಷೆಗಿರುವಂತಹ ಒಂದು ಇತಿಹಾಸ ಏನಿದೆ ನಮ್ಮ ಕನ್ನಡ ಭಾಷೆದು ಸುಮಾರು ವರ್ಷಗಳಿಂದ ಚಾಲ್ತಿಯಲ್ಲಿದೆ ಸುಮಾರು ಜನ ಮಾತಾಡ್ತಾರೆ ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಸುಮಾರು ನಾವು ಕೇಳಿದ್ದೇವೆ ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗ ಆಗಲಿ ನಮ್ಮ ಕನ್ನಡ ಮಾಧ್ಯಮಗಳು ನಮ್ಮ ಕನ್ನಡದ ನಟರು ಕನ್ನಡದ ಕವಿಗಳು ಕನ್ನಡದ ಹಾಡುಗಳು ಇದನ್ನೆಲ್ಲ ಕೇಳಲಿಕ್ಕೆ ತುಂಬ ಇಂಪು ಅನಿಸ್ತದೆ ತುಂಬ ಎತ್ತರಕ್ಕೆ ಬೆಳಿತಾ ಇದ್ದಾರೆ ನಮ್ಮ ಕಾಂತಾರ ಮೂವಿ ನೋಡಿ ಅದು ಎಷ್ಟು ಎತ್ತ್ರಕ್ಕೆ ಹೋಗಿದೆ ಅದೆಲ್ಲಾ ನೋಡ್ತಾ ಇದ್ದರೆ ನಮಗೆ ಒಂಥರ ರೋಮಾಂಚನ ಆಗುತ್ತೆ ನಮ್ಮ ಕನ್ನಡ ನಮ್ಮ ಕರ್ನಾಟಕ ನಮ್ಮ ಕನ್ನಡನಾಡು ಹಾಗೇ ನಾವು ಆಡಲಿಕ್ಕೆ ತುಂಬ ಭಾಷೆ ಇದ್ದರೂ ನಾವು ಅಲ್ಲ ನಾವು ಕಲೀಲಿಕ್ಕೆ ತುಂಬ ಭಾಷೆ ಇದ್ದರೂ ಬಟ್ ನಾವು ಆಡಲಿಕ್ಕೆ ಒಂದೇ ಭಾಷೆ ಯೂಸ್ ಮಾಡುವ ಕನ್ನಡ ಯೂಸ್ ಮಾಡುವ ನಾವು ಕರ್ನಾಟಕದಲ್ಲಿದ್ದೇವೆ ಕನ್ನಡಕ್ಕೆ ಅಭಿಮಾನಿಗಳಾಗಿರೋಣ ಕನ್ನಡಕ್ಕೆ ಬೆಲೆ ಕೊಡೋಣ ಕನ್ನಡಕ್ಕಾಗಿ ಜೀವ ಕೊಡೋಣ ಅಂತ ಹೇಳಲಿಕ್ಕೆ ನನಗೆ ತುಂಬ ಇಷ್ಟ ಆಗ್ತದೆ ಅದೇ ರೀತಿ ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡದಲೇ ಸೊಕ್ಕಿನಿಂದ ಮಾತಾಡೋರಿಗೆ ನನ್ನ ಅಭಿಪ್ರಾಯಗಳೇನಂದರೆ ನೀವು ಇಂಗ್ಲೀಷ್ ಮಾತಾಡಿ ಹಿಂದಿ ಮಾತಾಡಿ ಪ್ರತಿಯೊಂದೂ ಭಾಷೆಯನ್ನು ಕಲೀರಿ ನಾ ಬೇಡ ಅಂತ ಹೇಳೊಲ್ಲ ಆದರೆ ಕನ್ನಡಕ್ಕೆ ಕೊಡಬೇಕಾದಂತಹ ಸ್ಥಾನಮಾನನ ಕೊಡಿ ಪರಭಾಷೀಯರ ಹತ್ರ ಕೂಡ ಕನ್ನಡದಲ್ಲೇ ಮಾತಾಡುವ ಕನ್ನಡದಲ್ಲೇ ವ್ಯವಹಾರ ಮಾಡುವ ಆಗ ಆ ಪರಭಾಷೀಯರಿಗೆ ಅನಿಸುತ್ತೆ ನಾವು ಕನ್ನಡಾನ ಕಲೀಬೇಕು ಕನ್ನಡದಲ್ಲಿ ಮಾತಾಡಬೇಕು ನಾವು ಕನ್ನಡಕ್ಕೆ ಕೊಡಬೇಕಾಗಿರುವಂತಹ ಬೆಲೆನಾ ಕೊಡಬೇಕು ಅಂತೇಳಿ ಅವ್ರಿಗೂ ಗೊತ್ತಾಗುತ್ತೆ ಅವರನ್ನ ನಾವು ದೂಷಣೆ ಮಾಡೋದರಲ್ಲಿ ನಮ್ಮದೇ ತಪ್ಪು ಯಾಕಂದರೆ ಅವರು ಬಂದಿರೋದು ಪರಭಾಷೀಯರು ಪರ ರಾಜ್ಯದಿಂದ ಬಂದಿರ್ತಾರೆ ಅವರಿಗೆ ಕನ್ನಡ ಬರುತ್ತೆ ಇಲ್ಲ ಅದು ಬಂದವರಿಗೆ ಗೌರವ ಕೊಡುವ ನಾವು ಕನ್ನಡ ಮಾತಾಡಲಿಕ್ಕೆ ಅವರಿಗೆ ಅವಕಾಶ ಕೊಡುವ ಅಂದರೆ ಇಲ್ಲಿ ಬರೋದು ನಮ್ಮದೇ ತಪ್ಪು ಯಾಕಂದರೆ ನಾವು ಅವ್ರ ಹತ್ರ ಹೋಗಿ ವ್ಯವಹಾರ ಮಾಡುವಾಗ ನಾವು ಕನ್ನಡದಲ್ಲಿ ಮಾತಾಡಿದರೆ ಅವರಿಗೆ ಅದು ಗೊತ್ತಾಗೋದಿಲ್ಲ ಅಂತ ಹೇಳಿ ನಾವು ಈಗ ಪಾನಿಪುರಿ ಮಾರೋರ ಹತ್ರ ಆಗಲಿ ಯಾವುದಾದ್ರೂ ಹೋಟಲ್ನಲ್ಲಿ ಹೋಗಿ ನಾವು ಊಟ ಮಾಡುವಾಗ ಆಗಲಿ ಅಲ್ಲಿ ಕೆಲಸ ಮಾಡೋರ ಹತ್ರ ನಾವು ಅವರ ಭಾಷೆಯಲ್ಲೇ ಅವರ ಜೊತೆ ಮಾತಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅದು ತಪ್ಪು ಯಾಕಂದರೆ ಅವರು ಕೂಡ ಕಲಿಬೇಕು ಅದು ಬರೀ ಹೇಳಿಕೊಟ್ಟು ಬರುವಂಥದ್ದಲ್ಲ ಅದು ಪ್ರಯತ್ನ ಕೂಡ ಮಾಡಬೇಕು ಅವರು ನಮ್ಮ ನಾವು ಈಗ ಕೆಲವೊಬ್ಬರು ಅವರಾಗೇ ಹೋಗಿ ಮಾತಾಡಿ ಅಂತ ಬೆದರಿಕೆ ಹಾಕೋದು ಅದೆಲ್ಲ ತಪ್ಪು ಇಲ್ಲಿರೋದು ನಮ್ಮ ತಪ್ಪೇ ನಮ್ಮ ರಾಜ್ಯದವರ ತಪ್ಪೇ ಅವರ ಬಳಿ ನಾವು ಕನ್ನಡದಲ್ಲಿ ಮಾತಾಡಿದರೆ ಅವರು ಕೂಡ ಅದನ್ನು ಅಳ್ವಡ್ಸ್ಕೊಳ್ತಾರೆ ಕನ್ನಡದಲ್ಲಿ ಮಾತಾಡ್ತಾರೆ ನಮ್ಮ ಕನ್ನಡ ಭಾಷೆಗೆ ಅವರು ಒಂದು ಪ್ರಬುದ್ಧತೆ ಕೊಡ್ತಾರೆ ಅನ್ನೋದು ನನ್ನ ಪ್ರಕಾರ ಪರಭಾಷೀಯರನ್ನು ಗೌರವಿಸೋಣ ಅವರಿಗೆ ಕನ್ನಡ ಕಲೀಲಿಕ್ಕೆ ಅವಕಾಶ ಕೊಡೋಣ ಕನ್ನಡ ಕಲೀಲಿ ಅವರು ಕೂಡ ನಮ್ಮ ಜೊತೆ ಒಬ್ಬರಾಗಿ ಇರಲಿ ಅವರನ್ನ ನಾವು ದೂಷಣೆ ಮಾಡೋದು ಬೇಡ ಕನ್ನಡಕ್ಕಾಗಿ ಕನ್ನಡಕ್ಕೋಸ್ಕರ ಕನ್ನಡಾನ ಕಲಿಯೋಣ ಕನ್ನಡನ ಉಳಿಸೋಣ ಕನ್ನಡನ ಬೆಳೆಸೋಣ ಇದು ಎಲ್ಲರ್ಗೂ ಅಳ್ವಡ್ಕೆ ಆಗಲಿ ಕನ್ನಡನ ತುಂಬ ಎತ್ತರ ಸ್ಥಾನದಲ್ಲಿ ನೋಡುವಂಥ ಆಸೆ ನನಗೆ ತುಂಬ ಇದೆ ಅದೇ ರೀತಿ ಕನ್ನಡ ನಮ್ಮ ದೇಶೀಯ ಭಾಷೆ ಆಗಲಿ ಕನ್ನಡನ ನಮ್ಮ ದೇಶದಲ್ಲಿ ಕೂಡ ಬಳಸ್ವಂಥದ್ದು ಆಗಲಿ ಹಿಂದಿ ಎಲ್ಲರಿಗೂ ಬರ್ತದೆ ಅನ್ನೋದು ತಪ್ಪು ಯಾಕಂದರೆ ಕರ್ನಾಟಕದಲ್ಲಿ ಇರೋರಿಗೆ ವ್ಯವಹಾರ ಮಾಡೋವರಿಗೆ ಹಿಂದಿ ನಾಲೆಡ್ಜ್ ಇದ್ದರೆ ಸಾಕಾಗ್ತದೆ ಆದರೆ ಕನ್ನಡ ಕನ್ನಡ ನಮ್ಮ ಭಾಷೆ ನಮ್ಮ ಭಾಷೆಯನ್ನು ನಾವು ಹೇಳಿಕೊಳ್ಲಿಕ್ಕೆ ಹೆಮ್ಮೆ ಪಡುವ ಕನ್ನಡನ ತುಂಬ ಎತ್ತರ ಸ್ಥಾನಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತೇನೆ ಇದೇ ರೀತಿ ಕನ್ನಡನ ಬೆಳೆಸಿ ಉಳಿಸಿ ಇನ್ನೊಬ್ಬರಿಗೆ ಕನ್ನಡನ ಕಲಿಸಿ